ನನಗೆ ಸ್ವೀಟ್ ಅಂದರೆ ಪಾಯಸ ಈ ಚಾಕ್ಲೇಟು ಕ್ಯಾಡ್ಬರೀಸು ನನಗೆ ತುಂಬ ಇಷ್ಟ ಅಂದರೆ ಪಾಯಸ ಮಾಡುವುದೆಂದ್ರೆ ಬೇಳೆ ಕಡಲೆ ಬೇಳೇದು ಪಾಯಸ ಅಂದರೆ ತೆಂಗಿನ ಕಾಯಿಯ ಹಾಲಿನದ್ದು ನೀರು ತೆಗೆದು ಅದರಲ್ಲಿ ಒಮ್ಮೆ ಬೇಯಿಸಿ ದಪ್ಪ ಹಾಲನಿಟ್ಟು ಮತ್ತೆ ಕುಕ್ಕರ್ ತಾಗಿಸಿ ಅದಕ್ಕೆ ಅದು ಬೆಂದ ಮೇಲೆ ಬೆಂದ ಮೇಲೆ ಮತ್ತೆ ಹಾಪ್ ಮಾಡಿ ಗ್ಯಾಸ ಮತ್ತೆ ಪುನಃ ಅದನ್ನು ತೆಗೆದು ಕುಕ್ಕರ್ ಬಾಯಿ ತೆಗೆದು ಪುನಃ ಅದಕ್ಕೆ ದಪ್ಪ ಹಾಲ್ ಹಾಕಿ ಅದರ ಮುಂಚೆ ಸಾಬುದಾನ ಸಾಬುದಾನ ಕೂಡ ಸಾಬಕ್ಕಿ ಕೂಡ ಹಾಕ್ಬೇಕು ಹಾಕಿ ಮತ್ತು ಅದು ಬೆಂದ ಮೇಲೆ ಬೆಲ್ಲ ದಪ್ಪ ಹಾಲು ಹಾಕಿ ಪಾಯಸ ಮಾಡಬೇಕು ಅವಲಕ್ಕಿಯ ಪಾಯಸ ಮಾಡುವುದಾದ್ರೆ ಹಾಗೇ ಆ ತೆಳ್ಳಗಿನ ಹಾಲು ತೆಗೆದು ದಪ್ಪ ಹಾಲು ಇಟ್ಟು ಮತ್ತೆ ಹಾಕ್ಬೇಕು ಅದನ್ನು ಅದಕ್ಕೆ ಸೀಟಿ ಬೇಕಂತ ಇಲ್ಲ ಸೀಟಿ ಹಾಕಿ ಕುಕ್ಕರ್ ಬೇಕಂತ ಇಲ್ಲ ಅದನ್ನು ಹೀಗೇ ಬಾಣಲೆಯಲ್ಲಿ ಆದರೆ ತೋಪು ಟೋಪಿನಲ್ಲಿ ಮಾಡಿ ನಾವು ಅವಲಕ್ಕಿಗೆ ಪಾಯಸ ಮಾಡ್ಬೋದು ಮತ್ತು ಸಜ್ಜಿಗೆಯದ್ದು ಸಜ್ಜಿಗೆ ಕೂಡ ಹಾಗೆ ಅದಕ್ಕೆ ಕುಕ್ಕರ್ ಏನೂ ಬೇಡ ಹಾಗೇ ಮಾಡಿ ಪಾಯಸ ಮಾಡ್ಬೋದು ಮತ್ತು